ಹೌದು ಹೌದು ಮೇಡಮ್ ಹೇಳಿ ಏನು ಬೇಕಾಗಿತ್ತು ಹೋ ಹೇಳಿ ಹೇಳಿ ಹಾಂ ಹೌದಾ ಮೇಡಮ್ ಯಾವಾಗ ಬೇಕು ಹಾಂ ಓಕೆ ಮ್ಯಾಮ್ ನಿಮಗ್ ಅಂದರೆ ಫ್ರೆಶ್ ಆಗಿರೋದೇ ಕೊಡ್ತೀವಿ ಮ್ಯಾಮ್ ಯಾವಾಗ ಬೇಕಾಗಿತ್ತು ಮ್ಯಾಮ್ ಬಾಳೆಹಣ್ಣು ಕೆಜೀ ಎಂಬತ್ತು ರೂಪಾಯಿ ಮತ್ತು ಇನ್ನೊಂದು ಏನು ಬೇಕಂದಿರಿ ಮಾವಿನ ಹಣ್ಣು ಹಂಡ್ರೆಡ್ ರುಪೀಸ್ ಏ ಮಾವಿನ ಹಣ್ಣಿನ ಇದು ಮಾವಿನ ಹಣ್ಣಿನ ಸೀಸನ್ ಅಲ್ಲ ಅಲ್ಲವಾ ಮೇಡಮ್ ಹಂಗಾಗಿ ಜಾಸ್ತಿಯೇ ಇರೋದಲ್ಲ ನಮಗೂ ಲಾಭ ಆಗಬೇಕಲ್ಲ ಮೇಡಮ್ ಹಾಂ ಮೇಡ ಹಾಂ ಹಾಂ ಸರಿ ಮ್ಯಾಮ್ ಫ್ರೆಶ್ ಆಗಿರೋದೇ ಕೊಡ್ತೇನೆ ಕಡಿಮೆಯೇ ಹಾಕಿ ಕೊಡ್ತೇನೆ ಮೇಡಮ್

ಹಾಂ ಸರಿ ಮೇಡಮ್ ಇಲ್ಲಿಗೆ ಬಂದು ತಗೊಂಡು ಹೋಗ್ತೀರಾ ಅಥವಾ ಮನೆಗೆ ಕಳಿಸ್ಬೇಕಾ ಹ್ಞೂ ಹೌದಾ ಮನೆಗೆ ಕಳ್ಸಲು ಕಳಿಸ್ಲಿಕ್ಕೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗ್ತದೆ ಮೇಡಮ್ ಹೇ ನಮಗೂ ನಾವು ಬದುಕಬೇಕಲ್ಲ ಮೇಡಮ್ ಹಾಂ ಸರಿ ಇನ್ನೇನಾದರೂ ಬೇಕಿತ್ತಾ ಮೇಡಮ್ ಹೇಳಿ ಮೇಡಮ್ ನಿಮ್ಮ ಫಂಕ್ಷನ್ಸ್ಗೆಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಹಾಂ ಓಕ್ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಹೊಸ್ದಾಗಿ ಬಂದಿದೆ ಮೇಡಮ್ ಸ್ಟ್ರಾಬೆರಿ ಕೆಜಿ ನೂರು ರೂಪಾಯಿ ಹಾಂ ಕಾಶ್ಮೀರದಿಂದ ಆ್ಯಪಲ್ ಬಂದಿದೆ ಮೇಡಮ್ ಕೆಜಿ ಎಂಬತ್ತು ರೂಪಾಯಿ ತುಂಬ ಫ್ರೆಶ್ ಮೇಡಮ್ ಹಾಂ ಹೌದು ಮೇಡಮ್ ಫ್ರೆಶ್ ಆಗಿದೆ ನೋಡಿ ತಗೊಳ್ಳಿ ಇದ್ರ ಜೊತೆಗೆ ಹಾಕಿ ಕಳಿಸ್ಲಾ ಮೇಡಮ್ ನಿಮಗಂತ ಒಂದು ಹತ್ತು ರೂಪಾಯಿ ಕಡ್ಮೆ ಮಾಡ್ತೀನಿ ಓ ತಗೊಳ್ಳಿ ಮೇಡಮ್ ಏನಾಗೋಲ್ಲ ಹಾಂ ಸರಿ ಮೇಡಮ್ ಸರಿ ಮೇಡಮ್ ಕಳ್ಸಿ ಕೊಡ್ತೀನಿ ಇವಾಗ ಬಾಯ್